ಸ್ವಿಚ್ಗಳಲ್ಲಿ ಸ್ಟಿಚ್ಗಳಲ್ಲಿ ಕುತ್ತಿಗೆಯದ್ದು ಕಂಕುಳು ಹೊಲಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ನಾವು ಏನು ಮಾಡಬೇಕೇಳಿದ್ರೆ ಆದಷ್ಟು ಜಾಗ್ರತೆಯಾಗಿ ಅದನ್ನು ಹಿ ಹಿಡಿದುಕೊಂಡು ಮಾಡಬೇಕು ಜಾಗ್ರತೆಯಾಗಿರ್ಬೇಕು ಅದಕ್ಕೆ ಸ್ಟಿಚ್ ಹಾಕುವಾಗ ಮತ್ತೆ ನೈಲಾನ್ ಬಟ್ಟೆಗಳೆಲ್ಲ ತುಂಬ ಜಾರುತ್ತವೆ ಅದಕ್ಕೆ ಸ್ಟಿಚ್ ಎಲ್ಲ ಹಾಕುವಾಗ ಸ್ವಲ್ಪ ಜಾಗ್ರತೆಯಾಗಿ ಹಾಕಿದರೆ ಒಳ್ಳೆಯದು ಒಂದೊಂದು ಸಲ ಸ್ಟಿಚ್ ಹಾಕುವಾಗ ಈ ಮಿಷನದ್ದು ಸೂಜಿ ಕಟ್ಟಾಗ್ತದೆ ಅದನ್ನು ನೋಡಿಕೊಳ್ಬೇಕಾಗ್ತದೆ ಒಂದೊಂದ್ಸಲ ನೂಲು ಕಟ್ಟಾಗ್ತದೆ ಕೆಲವು ಪ್ರಾಬ್ಲಮ್ಗಳೆಲ್ಲ ನೈಲಾನ್ ಬಟ್ಟೆ ಹೊಲೆಯುವಾಗ ಬರ್ತದೆ ಅದೆಲ್ಲ ನಾವು ಅದನ್ನು ಮೊದಲೇ ಜಾಗ್ರತೆಯಾಗಿ ನೋಡಿಕೊಂಡು ಸ್ಲ್ ನಿಧಾನವಾಗಿ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಈಗ ಕೆಲವು ಬಟ್ಟೆಗಳಲ್ಲಿ ಎಂಬ್ರಾಯ್ಡರ್ ಅದು ಇದು ಎಲ್ಲಂತೆ ಕೊಟ್ಟಿರ್ತಾರೆ ಅದರ ಮಧ್ಯದಲ್ಲಿ ಸೂಜಿ ಸೂಜಿ ಹಾಕಿ ನಾವು ಹೊಲಿಯುವಾಗ ಏನಾದ್ರೂ ಸ್ವಲ್ಪ ಸ್ವಲ್ಪ ಮಿಸ್ಟೀಕ್ ಬರ್ತದೆ ಅದನ್ನು ಜಾಗ್ರತೆಯಾಗಿ ನೋಡಿಕೊಂಡು ಹೊಲಿಯಬೇಕು ಮತ್ತು ನೈಲನ್ ಬಟ್ಟೆ ಹೊಲಿಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಸೆಕೊಳ್ತದೆ ಏ ಕಾಟನ್ ಬಟ್ಟೆ ಆದರೆ ಪಕ್ಕ ಬಕ್ಕ ಹೊಲೀತದೆ ನೈಲನ್ ಬಟ್ಟೆಗೆ ಒಂದು ಅರ್ಧ ಗಂಟೆಗೆ ಹೊಲಿಯಲು ಬೇಕಿದ್ದರೆ ಕಾಟನ್ ಬಟ್ಟೆಗೆ ಒಂದು ಹತ್ತು ನಿಮಿಷದಲ್ಲಿ ನಾವು ಹೊಲೆದು ಹಾಕಲಿಕ್ಕೆ ಆಗ್ತದೆ ಮತ್ತೆ ಹೊಲೆಯುವಾಗ ಆದಷ್ಟು ಜಾಗ್ರತೆಯಾಗಿ ನೀಟಾಗಿ ಹೊಲೆದ್ರೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ನಮಗೆ